ನಮಸ್ಕಾರ ರೀ ನನ್ನ ಹೆಸ್ರ್ ಪ್ರದೀಪ್ ಅಂತ ನಾ ಸ್ವಿಗ್ಗಿ ಸ್ವಿಗ್ಗಿ ಆ್ಯಪ್ದವರಿಗೆ ಫೋನ್ ಹಚ್ಚಿ ಕೇಳತೀನಿ ಏನಂತ ಅಂದ್ರೆ ಇವತ್ತು ಡೇಟ್ ಇಪ್ಪತ್ತು ನಾಲ್ಕನೇ ತಾರೀಕು ಅದ ರೀ ಇಪ್ಪತ್ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ತಮ್ಮನ ಬಡ್ಡೆ ಅದ ರೀ ನಮ್ಮ ತಮ್ಮನ ಹುಟ್ಟಿದ ಹಬ್ಬ ಅದ ಅದರ ಸಂಬಂಧ ನಂಗೆ ಒಂದು ಚಲೋ ಇದ್ದಿದು ಹೋಟಲ್ ಆ ಹೋಟಲ್ನಾಗಿಂದ ಊಟ ತರಿಸ್ಬೇಕ್ ಅಂತೇಳಿ ಅದ ರೀ ಯಾಕಂದ್ರೆ ಅಡುಗೆ ಮಾಡೋರು ಸಿಗ್ಲಾದಿಲ್ಲ ನಮ್ಮ ಕಡೆ ಅಡುಗೆ ಮಾಡಲ್ದವರು ಸಿಗ್ಲಾದಿಲ್ಲಅದ್ರ ಸಂಬಂಧನ ಹೋಟಲ್ನಾಗೆ ತರಿಸ್ಬೇಕ್ ಅಂತ ಪ್ಲ್ಯಾನ್ ಮಾಡೀನಿ ಹೆಂಗಿರಬೇಕ್ ಅಂತೇಳಿ ಅಂದ್ರೆ ಈಗ ಕರೆಟ್ಟ್ ಟೈಮಿಗೆ ತಂದು ಕೊಡ್ಬೇಕ್ ರೀ ಅವತ್ತಿನ ದಿವಸ ಇಪ್ಪತ್ತೊಂಬತ್ತನೇ ತಾರೀಕು ಮುಂಜಾನೆ ಹತ್ತು ಹತ್ತರೊಳಗ್ ತಂದು ಕೊಡ್ಬೇಕ್ ನಾಳೆಗೆ ಅವು ಏನೇನು ಅಂತೇಳಿ ಹೇಳ್ತಿನಿ ಬರ್ಕೋರಿ ಏನಂತಂದ್ರೆ ಒಂದು ಇಪ್ಪತ್ತು ಮಂದಿಗೆ ಆಗೋಷ್ಟು ಚಪಾತಿ ಪನ್ನೀರ್ ಪಲ್ಯ ಉಳ್ಳಾಗಡ್ಡಿ ನಿಂಬೆ ಹಣ್ಣು ಮತ್ತು ಹಂಗೆ ಸ್ನ್ಯಾಕ್ಸ್ ಅಂತೇಳಿ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮತ್ತು ಹಂಗೆ ಅವು ಫಿಂಗರ್ ಚಿಪ್ಸ್ ಅಂತೇಳೀ ಬರ್ತಾವ ಅವು ಒಂದು ಸ್ವಲ್ಪ ಇಪ್ಪತ್ತು ಮಂದಿಗೆ ಆಗೋಷ್ಟ್ ರೀ ಯಾವಾಗ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತರೊಳಗ ಬೇಕು ಅವತ್ತಿನ್ ದಿವಸ ಬಡ್ಡೆ ಫಂಕ್ಷನೆಲ್ಲ ಗ್ರ್ಯಾಂಡ್ ಆಗಿ ಕೇಕ್ ಕಟ್ ಮಾಡಿದ್ಮೇಲೆ ಡೈರೆಟ್ಟ್ ಊಟ ಇರ್ತದ ಆ ಊಟ ಟೈಮ್ನಾಗ ಸ್ನ್ಯಾಕ್ಸ್ ಬೀನ್ ಎಲ್ಲ ತಿನ್ಕೋತ ಕುಂದಿರ್ತವ ಹಿಂಗ ಇರ್ತದ ಮತ್ತು ಹಂಗೆ ಇಲ್ಲಿ ಎಲ್ಲಿ ಬಿ ಅಡುಗೆ ಮಾಡೋರು ಸಿಗಲ್ಲಗರ ಅಡುಗೆ ಮಾಡೋರು ಸಿಗಲ್ಲ ಸಿಗಲ್ದಕ ನಿಮಗ್ ಫೋನ್ ಹಚ್ಚತೆ ನಿಮ್ಮ ಬಳಿ ಹೋಟೆಲ್ಗಳು ಭಾಳ ಅವ ಅದರೊಳಗ ನನಗೆ ಇಷ್ಟಾಗಿದ್ದು ಹೋಟಲ್ ಅಂತಂದರೆ ಸುಸ್ವಾದ ಅಂತೇಳಿ ಸುಸ್ವಾದ ಅನ್ನೋ ಒಂದು ಹೊಸ ಹೋಟೆಲ್ ಆಗಿದೆ ಆ ಹೋಟೆಲ್ನಾಗಿಂದು ಈ ಹಿಂಗೆ ಹತ್ತು ಮಂದಿಗೆ ಆಗೋಷ್ಟು ಚಪಾತಿ ಅವೆಲ್ಲ ತಂದು ಕೊಟ್ರಂದರೆ ಭಾಳ ಉತ್ತಮವಾಗಿತ್ತು ಮತ್ತು ಕರೆಟ್ಟ್ ಟೈಮ್ದಾಗ ತಂದು ಕೊಡ್ಬೇಕು ರೀ ಅವತ್ತಿನ ದಿವಸ ಮತ್ತು ಲೇಟ್ ಆಯಿತು ಹಂಗಿತ್ತು ಅಂತಂದರೆ ನಮ್ಮ ಮನೆಗೆ ಬಂದಿದ್ದ ನೆಂಟ್ರು ನೆಂಟರೆಲ್ಲ ಸಿಟ್ಟು ಆತರ ನಮ್ಮ ಮ್ಯಾಲೆ ಹಂಗೆ ಅವರೆಲ್ಲ ಸಿಟ್ಟು ಆಗಬಾರ್ದು ಕರೆಕ್ಟ್ ಟೈಮ್ನಾಗ ಊಟ ಫಂಕ್ಷನ್ ಎಲ್ಲ ಕರೆಕ್ಟ್ ಟೈಮ್ನಾಗ ಆಗ್ಬೇಕಂತಂದರೆ ಊಟ ಎಲ್ಲ ಕರೆಕ್ಟ್ ಟೈಮ್ದಾಗ ತಂದು ಕೊಡ್ಬೇಕ್ ರೀ ನೀವು ಇವಾಗ ಆಡ್ರು ತಗೋರಲ್ಲ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತರೊಳಗ್ ತಂದು ಕೊಡ್ಬೇಕ್ ನಮ್ಗೆ ಅಷ್ಟೇ ಮತ್ತು ಏನೇನಂತ ಹೇಳಿನಲ್ಲ ಅವು ಅವೆಲ್ಲ ತಂದು ಕೊಡ್ಬೇಕ್ ರೀ ಧನ್ಯವಾದಗಳು